ಕೃಷಿ ಪರಂಪರೆ ನಮ್ಮ ಭಾರತ ದೇಶದ ಬೆನ್ನೆಲುಬು ಕೃಷಿ ಪರಂಪರೆಯೇ ಅಂತಂದಾಗ ನಮಗೆ ಭಾರತ ದೇಶದ ಬೆನ್ನೆಲುಬು ಒಬ್ಬ ರೈತ ಅಂತೇಳ್ತಿವಿ ನಾವು ಸೊ ಆದರೆ ಆ ರೈತನ ಒಂದು ಅನೇಕ ಏಳುಬೀಳುಗಳನ್ನು ಗಮನಿಸ್ತಾ ಹೋಗೊದಾದ್ರೆ ಇವತ್ತಿನ ಕೃಷಿಪರಂಪರೆ ಬಹಳ ಕಷ್ಟ ಇದೆ ನೋಡಿ ಕೃಷಿ ಭಾರತ ದೇಶದ ಹಲವಾರು ಆಯಾಮಗಳಲ್ಲಿ ತನ್ನದೇ ಆದ ಒಂದು ಮಹತ್ವವನ್ನು ಪಡ್ದುಕೊಂಡಿದೆ ಕೃಷಿಕರು ಯಾರು ಅಂತೇಳ್ತಿವಿ ನಾವು ಕೃಷಿ ಅಂತಂತಂದರೆ ಬರಿ ವ್ಯವಸಾಯ ಮಾಡೋದಷ್ಟೆ ಕೃಷಿ ಅಲ್ಲ ಯಾವ ಒಂದು ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತೇವೆ ಅದನ್ನು ನಾವು ಕೃಷಿ ಅಂತೇಳ್ತಾ ಹೋಗ್ತೀವಿ ಕೃಷಿಯೇ ಅಂತ ತಂದಾಗ ರೈತ ಬೆಳೀತಕ್ಕಂಥ ಬೆಳೆಗಳನ್ನು ಮೆಣಸಿನ್ಕಾಯಿ ಬದನೆಕಾಯಿ ಟಮೋಟೋ ಭತ್ತ ರಾಗಿ ದವಸಧಾನ್ಯಗಳನ್ನು ಅವನು ಹೇಗೆ ಕೃಷಿಯಲ್ಲಿ ತೋಡಿಸ್ಕೊಂಡು ಬೆಳೀತಾ ಹೋಗ್ತಾನೆ ಆ ಎಲ್ಲ ಅಂಶಗಳನ್ನು ನಾವು ಕೃಷಿಗೆ ಹೋಲ್ಕೆ ಮಾಡ್ತಾ ಹೋಗ್ತಿವಿ ಕೃಷಿ ವಿಚಾರ ಅಂತ ಬಂದಾಗ ಬಹಳ ನಮಗೆ ವಿಷಯ ತಿಳ್ಯೋದು ಏನು ಅಂತಂದರೆ ದೇಶದ ಒಂದು ಪಿಲ್ಲರ್ಸ್ ಆಧಾರಸ್ತಂಭ ಇವು ರೈತ ಅಂತಹ ಒಂದು ಕೃಷಿಕನ ಬದುಕು ಇವತ್ತು ಹೇಗಿದೆ ನೋಡೋದಾದ್ರೆ ಭಾಳ ಕಷ್ಟ ಇದೆ ಕೃಷಿಕ ಸಮಾಜದಲ್ಲಿ ತನ್ನ ಸಮಯವನ್ನು ದವಸಧಾನ್ಯಗಳ ಬೆಳವಣಿಗೆಗೆ ನಿಗದಿಗೊಳಿಸಿ ತನ್ನ ಎಲ್ಲ ಬಹುತೇಕ ಬದುಕಿನ ಆಯಾಮಗಳನ್ನು ಕಳೆದುಕೊಳ್ತಾ ಹೋಗ್ತಾನೆ ಬಹಳ ಸಮೃದ್ಧಿಯಾದ ಒಂದು ಬದುಕಿನೊಂದಿಗೆ ತನ್ನ ಬದುಕನ್ನು ಜೋಡಿಸಿ ನಾವು ಈಗ ಮೊದಲಿಗೆ ಕೃಷಿ ಮಾಡುವ ಪದ್ದತಿಯಲ್ಲಿ ಹೇಗೆ ಬದಲಾವಣೆ ಆಗಿದೆ ಹಲವಾರು ಅಂಶಗಳ್ನ ಗಮನಿಸ್ತಾ ಹೋಗ್ಬೋದು ಮೊದಲ ಪದ್ದತಿಯಲ್ಲಿ ಬೇಸಾಯ ಅಂದ್ರ್ ತಾವೇ ತಮ್ಮ ಬೀಜಗಳನ್ನು ಅಂದರೆ ಭತ್ತದ ಬೀಜಗಳನ್ನು ಸೃಷ್ಟಿಮಾಡಿಕೊಳ್ಳುವ ಒಂದು ಪದ್ಧತಿ ಇತ್ತು ಆ ಕಾಲಘಟ್ಟದಲ್ಲಿ ಕ್ರಿಮಿಕೀಟಗಳು ಮತ್ತು ರೋಗಗಳ ಬಾಧೆಗಳು ಇದ್ದಿಲ್ಲ ನಂತರ ಕೃಷಿ ಪದ್ದತಿಯಲ್ಲಿ ಹಲವಾರು ವೈಜ್ಞಾನಿಕ ಅಂಶಗಳನ್ನು ನಾವು ನೋಡ್ತಾ ಹೋದಾಗ ಬೇರೆ ಬೇರೆ ಪದ್ದತಿಗಳನ್ನ ಅಳವಡ್ಸ್ಕೊಳ್ತಾ ಹೋಗ್ತಾರವ್ರು ಉದಾಹರಣೆಗೆ ನಾವು ಈಗ ಈ ಒಂದು ಜೇನುಸಾಕಾಣಿಕೆ ಹೈನುಗಾರಿಕೆ ಭತ್ತದ ಬೆಳೆ ಬೆಳೆಗಾರಿಕೆ ಆಮೇಲೆ ಈ ತರಕಾರಿಗಳ ಕೃಷಿ ಅದಾದ ಮೇಲೆ ಮರ ಟ್ರೀ ಮರಗಳನ್ನು ಬೆಳೆಸ್ತಕ್ಕಂಥ ಪದ್ಧತಿ ಕುರಿಸಾಕಾಣಿಕೆ ಜೇನು ಸೇವ್ ಸಾಕಾಣಿಕೆ ಬೇರೆಬೇರೆವು ಸೊ ಈ ಥರ ಕೃಷಿ ಪದ್ದತಿಗಳನ್ನು ನಾವೂ ಶತಶತಮಾನಗಳಿಂದ ಒಂದೇ ಮಾದರಿಯಲ್ಲಿ ಮಾಡಿಕೊಂಡು ಬಂದಾಗ ಇಳುವರಿ ಕಡ್ಮೆಯಾಗಕ್ಕೆ ಶುರುವಾಗುತ್ತೆ ಹಾಗಾಗಿ ವಿಜ್ಞಾನಿಗಳು ಅದಕ್ಕೆ ತಂತ್ರಜ್ಞಾನಗಳ ಮೂಲಕ ಬೇರೆಬೇರೆ ಮಾರ್ಗಗಳನ್ನು ಕೃಷಿಯಲ್ಲಿ ಅಳ್ವಡ್ಸ್ಕೊಳ್ಳೋರ ಮೂಲಕ ನೀವು ಮತ್ತು ಒಂದಿಷ್ಟು ವಿಷಯಗಳನ್ನು ಕೊಡಬಹುದು ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಮಿಶ್ರ ಪದ್ಧತಿ ಮಿಶ್ರ ಬೇಸಾಯ ಗಿಡಮರಗಳನ್ನು ತೆಂಗಿನಮರಗಳನ್ನು ಅಡಿಕೆಮರಗಳನ್ನು ಕೃಷಿ ಜೊತೆ ಖಾಲಿ ಇರತಕ್ಕಂಥ ಸ್ಥಳದಲ್ಲೇ ತರಕಾರಿಗಳನ್ನು ಬೇರೆಬೇರೆ ಕೃಷಿ ಆಧಾರಿತ ಚಟುವಟಿಕೆಗಳನ್ನ ಮಾಡ್ಕೊಬಹುದು ಅನ್ನೋ ಅಂಶವನ್ನು ಕೂಡ ಅವ್ರು ಅಲ್ಲಿ ಹೇಳ್ತಾ ಹೋಗ್ತಾರೆ ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳೋದೇನು ಅಂತಂತಂದರೆ ಕೃಷಿ ಅಂತಂತಂದಾಗ ಖುಷಿಯಿಂದ ಮಾಡಬೇಕಾಗಿರ್ತಕ್ಕಂಥ ಒಂದು ಸಿಚುವೇಶನಲ್ ಸಂದರ್ಭ ಸೊ ಆ ಥರ ಸಂದರ್ಭಗಳನ್ನು ನಾವು ಹೇಗೆಲ್ಲ ಬಳ್ಸ್ಕೊಳಕ್ಕೆ ಸಾಧ್ಯತೆ ಇವೆ ನಾವು ಕೃಷಿಕ ಪರಂಪರೆಗಳನ್ನು ನೇಗಿಲು ಮೊದಲು ಕೃಷಿಯಲ್ಲಿ ಎತ್ತುಗಳ ಕಟ್ಕಂಡು ನೇಗಿಲುಗಳನ್ನ ಬಳಸಿಕೊಂಡು ಹತ್ತು ದಿನ ಕೆಲಸಗಳನ್ನು ಮಾಡ್ತಾ ಒಂದು ಪದ್ದತಿಯಿರೋ ಕಾಲಘಟ್ಟದಿಂದ ಇವಾಗ ಟ್ಯಾಕ್ಟ್ರ್ಗಳು ಬಂದಾಗ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಅಗತಕ್ಕಂಥ ಒಂದು ಸಮಯವನ್ನ ಕಡಿಮೆ ಮಾಡ್ಕೊಂಡ್ವಿ ನಂತರ ಅದನ್ನೂ ಮುಂದುವರೆದು ವೈಜ್ಞಾನಿಕವಾಗಿ ಪೋಕ್ಲೈನು ಈ ಬಿಲ್ಡೆಜರ್ಸ್ಗಳು ಬಂಡ ಮೇಲೆ ಒಂದೇ ದಿನಕ್ಕೆ ಬೆಳಗ್ಗೆ ಶುರು ಮಾಡದ್ರೆ ಸಂಜೆಗೆ ಮುಗಿತಕ್ಕಂಥ ಸಮಯಕ್ಕೆ ನಾವು ಬಂದು ನಿಂತಿದ್ದೀವಿ ಅಂದರೆ ಕೃಷಿಯ ಸಲಕರಣೆಗಳ ಜೊತೆ ಉಪಕರಣಗಳು ಮತ್ತು ಬೇರೆ ಬೇರೆ ಎಲ್ಲ ಅಂಶಗಳನ್ನು ಕೂಡ ಬದಲಾವಣೆ ನಿಟ್ಟಿನಲ್ಲಿ ನಾವು ಬೆಳೆಸ್ತಾ ಹೋಗಿದಿವಿ ಬಳಸಿಕೊಳ್ತಾ ಹೋಗಿದಿವಿ ಹಾಗಾಗಿ ಅನೇಕ ವರ್ಷಗಳಲ್ಲಿ ಕೃಷಿಯು ಯಾವ ಬದಲಾವಣೆಗೆ ಒಳಗಾಗಿದೆ ಮತ್ತು ಸಾಂಪ್ರದಾಯಿಕ ಕೃಷಿಪದ್ದತಿ ಹೇಗಿತ್ತು ಅಂತ ಗಮನಿಸ್ದಾಗ ಸಾಂಪ್ರದಾಯಿಕ ಪದ್ದತಿಯಲ್ಲಿ ಒಂದು ನಿಗದಿತವಾಗಿರತಕ್ಕಂಥ ಬೆಳೆಗಳನ್ನು ಬೆಳೀತಕ್ಕಂಥ ಪದ್ಧತಿ ಅದರದೇ ಆದ ಧರ್ಮ ಲೇಪನವಾಗಿರ್ತಕ್ಕಂಥ ಬೆಳೆಗಳು ಆಚಾರ ವಿಚಾರಗಳೊಳಗೊಂಡಿತ್ತು ಸೊ ಅದ್ರ ಬದಲಾವಣೆಗಳು ಹೇಗಾದ್ವು ಅಲ್ಲಿರ್ತಕ್ಕಂಥ ಉಪಕರಣಗಳು ಅಲ್ಲಿರ್ತಕ್ಕಂಥ ಬೆಳೆಯ ಕಾಲಾವಧಿ ಮತ್ತು ನೀರಿನ ತುಂತುರು ಅನ್ನು ಹನಿನೀರಾವರಿ ವ್ಯವಸ್ಥೆ ಹೀಗೆ ಬೇರೆ ಬೇರೆ ನಿಮಿಷಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ ಹಾಗಾಗಿ ಅದು ಕೃಷಿಯ ಬದಲಾವಣೆಗಳನ್ನು ನಾವು ಗಮನಿಸಿರೋದು ನೋಡಬಹುದು ಕೃಷಿ ಅಂತಂತಂದಾಗ ನಾವು ಆರು ತಿಂಗಳ ಕೃಷಿ ವಾರ್ಷಿಕ ಚಟುವಟಿಕೆಗಳು ಒಂದು ವರ್ಷದ ಬೆಳೆ ಅಂದರೆ ಮೂರು ತಿಂಗಳಿಗೆ ಬೆಳೀತಕ್ಕಂಥ ಭತ್ತ ಆರು ತಿಂಗ್ಳಿಗೆ ಬೆಳೀತಕ್ಕಂಥ ಮೆಣಸಿನಕಾಯಿ ವರ್ಷಕೊಂದು ಸಲ ಬರತಕ್ಕಂಥ ಕಬ್ಬು ಹಾಗಾಗಿ ಬೆಳೆಗಳ ಅವಧಿಗಳನ್ನ ನಾವು ಮತ್ತು ನಮ್ಮ ಲಾಭದ ನಮ್ಮ ಬದುಕಿನ ದೃಷ್ಟಿಯಿಂದ ಅವುಗಳನ್ನು ಸಮಯ ಕಡಿಮೆಗೊಳಿಸತಕ್ಕಂಥವು ಆಧುನಿಕ ತಂತ್ರಗಳನ್ನ ಒಳಗೊಂಡು ಕೃಷಿ ಪದ್ಧತಿ ಕೂಡ ಜಾರಿಗೆ ಬರ್ತಾ ಹೋಗುತ್ತೆ ಸೊ ಹೀಗೆ ಅದು ತನ್ನದೇ ಆದ ಆಯಾಮಗಳ ಮೂಲಕ ಕೃಷಿಪದ್ದತಿಯನ್ನು ಬದಲಾವಣೆ ಆಗಿದ್ದು ಸಾಂಪ್ರದೇಯವಾಗಿ ತನ್ನದಾದ ದಾರಿಯಲ್ಲಿ ಬೆಳವಣಿಗೆನ ಕಂಡಿದ್ದು ನಿಜಕ್ಕೂ ಅಗೋಚರ ಆದರೆ ಕೃಷಿ ಮಾಡುವ ಪದ್ಧತಿ ಇಂದು ಕಡಿಮೆಯಾಗಿದೆ ಬಹುತೇಕ ಜನರು ನಗರವಾಸಿಗಳಾಗಿ ನಗರದ ಜೀವನಕ್ಕೆ ಮಾರು ಹೋಗಿ ಕೃಷಿಯನ್ನು ಅಥವಾ ಕೃಷಿ ಭೂಮಿಗಳನ್ನು ಕಟ್ಟಡಗಳಾಗಿ ಪರಿವರ್ತನೆ ಮಾಡೋದರ ಮೂಲಕ ನಾವು ಕೃಷಿಯನ್ನು ಕಡಿಮೆ ಮಾಡ್ತಾ ಇದ್ದೀವಿ ಅಂತಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ